ನಾನು ಕೋಲಾರದಲ್ಲಿ ಬಿ ಆರ್ ಮುನಿಯಪ್ಪ ಅವರ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಸೀರೆಗಳಂತೂ ಅವ್ರ ಅಂಗಡಿ ಅಂತು ಫಸ್ಟೇ ಹೇಳೋಕ್ಕೆ ಆಗೋದೇ ಇಲ್ಲ ತುಂಬಾನೇ ಚೆನ್ನಾಗಿರುತ್ವೆ ಸೀರೆಗಳು ಕ್ವಾಲಿಟಿ ಮಾತ್ರ ಚೆನ್ನಾಗಿರುತ್ತೆ ಅಲ್ಲಿ ಸೀರೆಗಳ ಕ್ವಾಲಿಟಿ ಮಾತ್ರ ಅದ್ರಲ್ಲೂ ಸೀರೆಗಳು ರೇಷ್ಮೆ ಸೀರೆಗಳಂತೂ ಇನ್ನೂ ತುಂಬಾನೇ ಚೆನ್ನಾಗಿರುತ್ವೆ ಅದ್ರಲ್ಲು ಕಲ್ಲರ್ ಕಲ್ಲರ್ ಸೀರೆಗಳಂತೂ ಎಷ್ಟು ಚೆನ್ನಾಗಿರುತ್ವೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ವೆ ಸೀರೆಗಳು ಅದ್ರಲ್ಲೂ ನನಗೆ ಇಷ್ಟವಾದ ಕಲ್ಲರ್ ಅಂದ್ರೆ ಗ್ರೀನ್ ಕಲರ್ ಪಿಂಕ್ ಕಲರ್ ರೆಡ್ ಕಲರ್ ಗ್ರ್ ಮೆರುನ್ ಕಲರ್ ಎಲ್ಲ ಎಲ್ಲ ಸೀರೆಗಳು ನನ್ನ ಕಲರ್ಗಳು ಎಲ್ಲ ಸೀರೆಗಳು ಇಷ್ಟ ಅದ್ರಲ್ಲೂ ತುಂಬ ಇಷ್ಟವಾದ ಸೀರೆ ಅಂದರೆ ಪಿಂಕ್ ಅಂದರೆ ನನಗೆ ತುಂಬಾನೆ ಇಷ್ಟ ಪಿಂಕ್ ಕಲರ್ ಸೀರೆ ಅಂದರೆ ನನಗೆ ಜಾಸ್ತಿನೇ ಇಷ್ಟ ಅದಕ್ಕೆ ಗ್ರೀನ್ ಕಲರ್ ಬಾಡ್ರು ವಿತ್ ಗೋಲ್ಡ್ ಕಲರ್ ಅದ್ರಲ್ಲಿ ಗೋಲ್ಡ್ ಕಲರ್ ಬಾಡ್ರು ಎಲ್ಲ ಬಂದಿತ್ತು ಆದ್ರುನು ಸೀರೆ ಬಂದು ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ಆದ್ರೂ ಪರವಾಗಿಲ್ಲ ಸೀರೆ ಮಾತ್ರ ತುಂಬಾನೆ ಚೆನ್ನಾಗಿತ್ತು ನನಗಂತೂ ತುಂಬಾನೆ ಇಷ್ಟ ಆಯಿತು ಆ ಸೀರೆ ತೊಗೊಂಡೆ ಮತ್ತು ಇನ್ನು ಪಕ್ಕದ ಅಂಗಡಿಗೆ ಹೋದೆ ಅಲ್ಲೂ ಕೂಡ ಅಷ್ಟೆ ಸೀರೆ ಮಾತ್ರ ಸೀರೆಗಳಂತು ತುಂಬಾನೇ ಚೆನ್ನಾಗಿದ್ವು ಎಲ್ಲ ಸೀರೆಗಳ ಕಲ್ಲರ್ ಕಲ್ಲರ್ ಸೀರೆಗಳು ಒಂದೊಂದು ರೇಟಲ್ಲಿ ಒಂದೊಂದು ಥರ ಸೀರೆಗಳು ಇರ್ತಾವೆ ಆದ್ರೂ ತುಂಬಾನೆ ಇಷ್ಟ ಆಗೋತ್ತೆ ಅಂದರೆ ನನಗೆ ಸೀರೆಗಳಂದ್ರೆನೆ ಫಸ್ಟೇ ಇಷ್ಟ ನನಗೆ ಅದ್ರಲ್ಲೂ ಸೀರೆಗಳ ಕಲರ್ಗುಳಂತು ಇನ್ನೂ ಇಷ್ಟ ಇನ್ನೊಂದು ಸೀರೆ ಅಂಗಡಿಯಲ್ಲಿ ಹೋಗಿದ್ದೆ ಅಲ್ಲಿ ರೆಡ್ಡ್ ಕಲರ್ ಸೀರೆ ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಬ್ಲೂ ಕಲರ್ ಬಾಡ್ರು ಬಂದಿತ್ತು ಆ ಸೀರೆಯೂ ಚೆನ್ನಾಗಿತ್ತು ಆದ್ರೇನು ಅದಕ್ಕೂನು ಅಷ್ಟೆ ಗೋಲ್ಡ್ ಕಲರ್ ಬಾಡ್ರು ಎಲ್ಲ ಬಂದಿತ್ತು ಎಲ್ಲ ಚೆನ್ನಾಗೆ ಇತ್ತು ಸೀರೆ ನನಗಂತೂ ತುಂಬಾನೆ ಇಷ್ಟ ಆಯಿತು ಅಲ್ಲಿ ಸೀರೆ ಆ ಸೀರೆನೂ ತೊಗೊಂಡೆ ತುಂಬಾನೆ ಇಷ್ಟ ಆಯಿತು ಮತ್ತೆ ಇನ್ನು ಪಕ್ಕದ ಅಂಗಡಿಗೆ ಹೋದ್ವಿ ನನ್ನ ಫ್ರೆಂಡ್ ಬಂದಿದ್ಳು ಅವ್ಳಿಗೂ ತೆಕ್ಕೊಟ್ಟೆ ನಾನು ಚೆನ್ನಾಗಿರೋ ಸೀರೆಗಳೇ ಅವಳು ಸೆಲೆಟ್ ಮಾಡಿ ಎರಡು ಮೂರು ಕಲರಲ್ಲಿ ಅವಳು ಸಾವಿರ ಸಾವಿರ ರೂಪಾಯಿಯಲ್ಲಿ ಗ್ರೀನ್ ಕಲರ್ ಸೀರೆ ಒಂದು ಬ್ಲೂ ಕಲ್ಲರ್ ಸೀರೆ ಒಂದು ಮತ್ತು ಯಲ್ಲೋ ಕಲ್ಲರ್ ಸೀರೆ ಒಂದು ಎಲ್ಲ ತೆಗೊಂಡಳು ಅವಳೂ ನನಗೆ ಸೀರೆಗಳು ತುಂಬ ಇಷ್ಟ ಆಯಿತು ಈ ಅಂಗಡಿಯಲ್ಲಿ ಅಂತ ಎಲ್ಲ ಹೇಳಿದ್ಳು ಅವಳು ಅವಳಿಗೆ ತುಂಬ ಇಷ್ಟ ಆಯ್ತಂತೆ ಆ ಸೀರೆ ಅಂಗಡಿ ತಿರುಗಿ ಆವತ್ತು ಆಯಿತು ಮತ್ತೆ ಇನ್ನು ಹಬ್ಬ ಬಂತಲ್ವ ಹಬ್ಬಕ್ಕೆ ತಿರುಗಿ ಹೋದ್ವಿ ಸೀರೆ ತೊಗೊಳ್ಳೋದಕ್ಕೆ ಸೀರೆ ತೊಗೊಳ್ಳೋಕ್ಕೆ ಹೋದರೆ ಆವಾಗ್ಲೂ ಅಷ್ಟೆ ನನ್ನ ಸೀರೆ ತುಂಬಾನೆ ಇಷ್ಟ ಆಗಿದೆ ಅಂದ್ರೆ ಗ್ರೀನ್ ಸೀರೆ ಅದಕ್ಕೆ ಗ್ರಿನ್ಗೆ ಪರ್ಪಲ್ ಬಾರ್ಡರ್ ಬಂದಿತ್ತು ಆ ಸೀರೆ ಅಂತೂ ಸಕತ್ತಾಗಿತ್ತು ಆ ಸೀರೆ ಗೆ ಕಾಂಬಿನೇಶನ್ ಆಗಿ ಪರ್ಪಲ್ ಬಾಡ್ರು ಸಕತ್ತಾಗೆ ಬಂದಿತ್ತು ನಾವೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ಬ್ಲೌಸ್ ಎಲ್ಲ ಹೊಲ್ಸ್ಕೊಂಡು ಹಾಕ್ಕೊಂಡಿದ್ದೆ ನಾನು ತುಂಬಾನೆ ಚೆನ್ನಾಗಿತ್ತು ಸೀರೆ ಮಾತ್ರ ಅಮೇಜಿ಼ಂಗ್ ಇತ್ತು ಫೋಟೋಸ್ಗೆಲ್ಲ ಸೂಪರ್ ಆಗಿ ಬಂತು ಮತ್ತು ಮದುವೆಗೆಲ್ಲ ಅದೇ ಸೀರೆ ಹಾಕ್ಕೊಂಡು ಹೋಗಿದ್ದೆ ತುಂಬಾನೆ ಚೆನ್ನಾಗಿತ್ತು